ನಮಸ್ಕಾರ ಮೇಡಮ್ಮವ್ರೆ ಡಾಕ್ಟರ್ ಸರೋಜ ಮೇಡಮ್ಮವ್ರೇನ್ರಿ ಮೇಡಮ್ಮವ್ರೇ ನಾ ಇಲ್ಲಿ ಹಂದ್ರಾಳಿಂದ ರೀ ಮಲ್ಲಪ್ಪ ಅಂತ್ಹೇಳಿ ಮಾತಾಡುತ್ತೀನ್ರಿ ಮೇಡಮ್ಮವ್ರೆ ಒಂದಿಷ್ಟು ನನ್ನದು ಕೈ ಬ್ಯಾನಾಗಿತ್ತು ರೀ ಎಡಗೈ ಹಾಂ ರೀ ಅದೂ ಗಾಡಿ ಮ್ಯಾಗಿಂದ ಒಂದು ಸ್ವಲ್ಪ ಮಣ್ಣು ಹಂದ್ಯಾ ಈ ಎರಡು ದಿನ ಆಯಿತ್ರಿ ಮೇಡಮ್ಮವ್ರೇ ಮೊನ್ನೆ ಗಾಡಿ ತೊಗೊಂಡು ಹೋಗೋ ಮುಂದಾಗ ಇಲ್ಲಿ ಹಳಗೇರಿ ಕ್ರಾಸ್ ಮ್ಯಾಗ ಹಂದಿ ಅಡ್ಡ ಬಂದು ಬಿದ್ನ್ಯಾ ರೀ ಅದಕ್ಕೆ ಎರಡು ದಿನ ಏನು ಅನ್ಸಿರ್ಲಿಲ್ಲ ರೀ ಅದು ನಿನ್ನೆಯಿಂದ ಯಾಕೋ ಭಾಳ್ ತ್ರಾಸಾಗಾಕತ್ತೈತಿ ರೀ ಎತ್ತೋಕೆ ಬರೋವಲ್ದು ರೀ ಅದು ಹಾಂ ರೀ ಅದೇ ಇಲ್ಲ ರೀ ಮೇಡಮ್ಮವ್ರೇ ನಿನ್ನೆ ಇಲ್ಲಿ ಒಬ್ರು ಒಂದಿಷ್ಟು ಸಿಕ್ತಾರೆ ಇಲ್ಲಿ ಹಳ್ಳಿಯಾಗ ಒಂದಿಷ್ಟು ಕೊಬ್ಬರಿ ಎಣ್ಣೆ ಹಾಕಿ ತಿಕ್ಕಿಸ್ಕೊಂಡು ಒಂದು ಅವ್ರಿ ಕಟ್ಕೊಂಡ್ ಇದ್ದೆ ರೀ ಕಟ್ಟಿದ್ದೀನಿ ರೀ ಕಾಟನ್ನಿಂದ ಆದ್ರೆ ಎರಡು ದಿನ ಅದಕ್ಕೆ ಮತ್ತೆ ಇವತ್ತದು ಮತ್ತೆ ಬಾವು ಬಂದತ್ರಿ ಮೇಡಮ್ಮವ್ರೆ ಅದು ಅದಕ್ಕೆ ಒಂದೇನು ಸ್ಕ್ಯಾನಿಂಗ್ ಗೀನಿಂಗ್ ಮಾಡ್ತೀರೇನು ರೀ ಮೇಡಮ್ಮವ್ರೆ ಹ್ಞೂ ರೀ ಮಾ ಹಾಂ

ಹಾಂ ಇಲ್ಲಿ ಸ್ವಲ್ಪ ಭುಜದ್ಹತ್ರ ಹ್ಞೂ ರೀ ಭುಜದ್ಹತ್ರ ಒಂದಿಷ್ಟು ಬಾವು ಬಂದತ್ರಿ ಹಂಗಾ ಇಲ್ಲಿ ಮೊಣ್ಕೈಯ ಒಂದಿಷ್ಟು ಭಾಳ ಚೌನ್ ಚೌನ್ ಚೌನ್ ಚೌನ್ ಹೊಡಿತೈತ್ರಿ ಹಾಂ ಹ್ಞೂ ರೀ ಎಷ್ಟೋತ್ನಗೆ ಇರ್ತೀರ ಮೇಡಮ್ಮವ್ರೆ ನೀವು ದವಾಖಾನ್ಯಾಗ್ ರೀ ಹಾಂ ರಿ ಹ್ಞೂ ರೀ ಹೌದಾ ಅದನ್ನು ಸ್ಕ್ಯಾನಿಂಗ್ ಮಾಡಿದ್ರೆಲ್ಲಾ ತಪ್ಪು ಗೊತ್ತಾಗತ್ತಂದಿರೇನ್ರೀ ಹ್ಞೂ ರೀ ಹಾಂ ಭಾಳ ಬಾವು ಬಂದತ್ರಿ ಅದು ಎತ್ತಿದ್ರೆ ಒಂದು ನಮೂನೆ ಹೊಡಿತೈತಿ ತ್ರಾಸ ಆಗಿಬಿಟ್ಟತಿ

ಹಾಂ ಹ್ಞೂ ರೀ ಮೇಡಮ್ ಹ್ಞೂ ರೀ ಹ್ಞೂ ರೀ ಇಲ್ಲ ಮ್ಯಾಗ ಗಾಯ ಆಗಿಲ್ಲ ರೀ ಒಳ್ಪೆಟ್ಟು ಆಗೇತಿ ರೀ ಹಾಂ ಹೌದೇನು ಹ್ಞೂ ಮೇಡಮ್ ನಾಳೆ ಮುಂಜಾನೆ ಏಳತ್ಲೇ ಬಂದ್ಬಿಡ್ತೀರಿ ಮೇಡಮ್ಮವ್ರೆ ನಾಳೆ ಹಂಗಾದ್ರೆ ಕ್ಯಾನಿಂಗ್ ಮಾಡ್ಬಿಡಾಕಂತ ರೀ